ನಮಸ್ತೆ ಸರ್ ತಾಜ್ ಹೋಟೆಲಿಂದ ಮಾತಾಡ್ತಿರೋದಾ ಅದೇ ಸರ್ ನಾನು ಸುಪ್ರಿತಾ ಅಂತ ಮಾತಾಡ್ತಿರೋದು ಅದೇ ಸರ್ ನಾನು ನಿಮ್ಮ ಹೋಟೆಲಲ್ಲಿ ಊಟ ಆರ್ಡರ್ ಮಾಡಿದ್ದೆ ಅದೆ ಎಷ್ಟು ಸಮಯ ತಗೊಳುತ್ತೆ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಸರ್ ಹಾಂ ಸರ್ ನಾನು ಆರ್ಡರ್ ಮಾಡಿ ಮೂವತ್ತು ನಿಮಿಷ ಆಯಿತು ಆಗಲೇ ಹಾಂ ಸರ್ ಅದಕ್ಕೆ ಕೇಳ್ಬೇಕು ಅಂತ ಮಾಡಿದೆ ಸರ್ ಅದು ನನ್ನ ಆರ್ಡರ್ ಸಂಖ್ಯೆ ಬಂದು ಟಿ ಜೆ ಒಂದು ಸೊನ್ನೆ ಒಂದು ಆರು ಐದು ಎರಡು ಫೋನ್ ನಂಬರ್ ಬಂದು ಒಂಭತ್ತು ಆರು ಎಂಟು ಆರು ಆರು ಐದು ಒಂದು ಎರಡು ಮೂರು ನಾಲ್ಕು ಹಾಂ ಸರ್ ನಾನು ಏನೇನು ಊಟ ಆರ್ಡರ್ ಮಾಡಿದ್ದೆ ಅಂದರೆ ಎರಡು ಚಿಕನ್ ಬಿರ್ಯಾನಿ ಎರಡು ಮಟನ್ ಬಿರ್ಯಾನಿ ಎರಡು ಚಿಕನ್ ಕಬಾಬ್ ಒಂದು ಚಿಕನ್ ಲಾಲಿಪಾಪ್ ಮತ್ತು ಬಟರ್ ಕುಲ್ಚಾ ಸರ್ ನಾಲ್ಕು ಬಟರ್ ಕುಲ್ಚಾ ಮತ್ತು ಒಂದು ಹೈದರಾಬಾದಿ ಗ್ರೇವಿ ಒಂದು ಗುಂಟೂರು ಮಸಾಲಾ ಮತ್ತು ಪನ್ನೀರ್ ಬಟರ್ ಮಸಾಲಾ ಮತ್ತೆ ವೆಜ್ ಫ್ರೈಡ್ ರೈಸ್ ನಾಲ್ಕು ಹೋಳಿಗೆ ಪಾಲಕ್ ಪನ್ನೀರ್ ಮತ್ತೆ ನಾಲ್ಕು ಗುಲಾಬ್ ಜಾಮೂನ್ ಆರ್ಡರ್ ಮಾಡಿದ್ದೆ ಸರ್ ಹಾಂ ಸರ್ ಹಾಂ ನನ್ನ ಅಡ್ರೆಸ್ಸ್ ಬಂದುಬಿಟ್ಟು ಅಂಬಿಕಾ ನಿಲಯ ಸರಸ್ವತಿಪುರಂ ಮೊದಲನೇ ಅಡ್ಡ ರಸ್ತೆ ಸಂ ಮನೆ ಸಂಖ್ಯೆ ಬಂದುಬಿಟ್ಟು ನಲವತ್ನಾಲ್ಕು ಹಾಂ ಸರ್ ಅನ್ನಪೂರ್ಣೇಶ್ವರಿ ಬೇಕ್ರಿ ಎದುರುಗಡೆಲೇ ಇರೋದು ಮತ್ತೆ ಆರ್ಯ ಭಾರತಿ ಡಿಪ್ಲೋಮೊ ಕಾಲೇಜ್ ರೋಡ್ ಇದೆಯಲ್ಲ ಅಲ್ಲೇ ಆ ರೋಡಲ್ಲೇ ಬರೋದು ಆ ರೋಡಲ್ಲೇ ಮೊದಲನೇ ಅಡ್ಡ ರಸ್ತೆ ಎಸ್ ಎಸ್ ಐ ಟಿ ಕಾಲೇಜ್ ಇದೆಯಲ್ಲ ಸರ್ ಆ ಕಡೆ ಇರೋದು ಹಾಂ ಸರ್ ಇನ್ನು ಎಷ್ಟು ಟೈಮ್ ಆಗುತ್ತೆ ಸರ್ ಹಾಂ ಪ್ಯಾಕಿಂಗ್ ಎಲ್ಲ ಮುಗ್ದಿದೆಯಾ ಸರ್ ಹಾಂ ಸರ್ ಎಷ್ಟೋತ್ತಾಗುತ್ತೆ ಸರ್ ಇನ್ನು ಹಾಂ ಸರ್ ಒಂದು ಸ್ವಲ್ಪ ಬೇಗ ಕಳಿಸ್ಕೊಡಿ ಅತಿಥಿಗಳೆಲ್ಲ ಕಾಯ್ತಾ ಇದ್ದಾರೆ ತುಂಬ ಹೊತ್ತಿಂದ ಹಾಂ ಸರ್ ಬೇಗ ಬೇಗ ಕಳಿಸ್ಕೊಡಿ ಸ್ವಲ್ಪ ಹುಷಾರಾಗಿ ಕಳಿಸ್ಕೊಡಿ ಸರ್ ಚೆಲ್ಲದೆ ಇರೋ ಥರ ನೋಡಿಬಿಟ್ಟು ಹಾಂ ಸರ್ ದಯವಿಟ್ಟು ಬೇಗ ಕಳಿಸ್ಕೊಡಿ ಸರ್ ಹಾಂ ಓಕೆ ಸರ್ ಧನ್ಯವಾದಗಳು ಸರ್